ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬಳಕೆ ಪ್ರಸ್ತುತ ದಿನ ದಿನೇ ಕಡಿಮೆ ಆಗ್ತಾ ಬಂದಿದೆ ಎಲ್ಲರು ಮಗನಿಗೆ ಇಂಗ್ಲೀಷ್ ಲಾಂಗ್ವೇಜ್ ಬೇಕು ಇಂಗ್ಲೀಷನ್ನ ಕಲಿಬೇಕು ಇಂಗ್ಲೀಷ್ ಚೆನ್ನಾಗ್ ಕಲಿತ್ರೆ ದೇಶ ಎಲ್ಲ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಬರ್ಬೋದು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನ್ನೋ ಮನೋಭಾವ್ನೆ ಜನ್ರಲ್ಲಿ ಮೂಡಿದೆ ಕನ್ನಡವನ್ನು ಕಲಿತರು ಕನ್ನಡವನ್ನು ಕಲಿತು ಉದ್ಯೋಗಕ್ಕಾಗಿ ಇಂಗ್ಲೀಷ್ ಕಲಿ ಅನ್ನೊ ಮನೋಭಾವ್ನೆ ಕಲೀಲಿ ನಮ್ಮ ಮಕ್ಕಳು ಅನ್ನೋ ಮನೋಭಾವ್ನೆ ಇತ್ತೀಚಿನ ದಿನಗಳಲ್ಲಿ ಪೋಷಕರಿಗೂ ಕಡಿಮೆ ಆಗಿದೆ ವಿದ್ಯಾರ್ಥಿಗಳಿಗ್ ಅದ್ರ ಮೇಲೆ ಆಸಕ್ತಿಯು ಕಡಿಮೆ ಆಗಿದೆ ಇನ್ನೂ ನಮ್ಮ ಕಡೆ ಸಂಸ್ಕೃತ ಕಿಂತ ಇಂಗ್ಲೀಷೂ ಪ್ರಭಾವ ಜಾಸ್ತಿ ಆಗಿದೆ ಇಂಗ್ಲೀಷಿನ ಪ್ರಭಾವ ಜಾಸ್ತಿ ಆಗಿದೆ ನಾವು ಜೀವನ ಮಾಡಲು ಜೀವನವನ್ನು ರೂಪಿಸಿಕೊಳ್ಳಲು ನಮ್ಮ ಪ್ರದೇಶದಲ್ಲಿ ನಾವು ಶಾಶ್ವತವಾಗಿ ಇರಲು ಜನ್ರ ಜೊತೆ ಬೆರೆಯಲು ಕಷ್ಟ ಸುಖಗಳಿಗೆ ಸ್ಪಂದಿಸಲು ಕನ್ನಡ ಭಾಷೆಯು ಅತೀ ಅತ್ಯವಶ್ಯಕ ನಾವು ಉದ್ಯೋಗ ಮಾಡಬೇಕು ಅಂತಂದರೆ ಇಂಗ್ಲೀಷ್ ಕಲಿ ಈಗ ತಪ್ಪೇನಿಲ್ಲ ಆದರೆ ನನ್ನ ತನವನ್ನು ನನ್ನ ಭಾಷೆಯನ್ನು ನನ್ನದನ್ನು ಈ ಈ ಒಂದು ಮಣ್ಣಿನಲ್ಲಿ ಹುಟ್ಟಿದ ನಾವು ಕನ್ನಡವನ್ನು ಕಲೀಲೆಬೇಕು ಕನ್ನಡವನ್ನು ಬೆಳೆಸ್ಲೇಬೇಕು ಕನ್ನಡದಲ್ಲಿಯೇ ಮಾತಾಡಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಕನ್ನಡವನ್ನು ಕನ್ನಡವನ್ನು ಉಳಿಸಲು ಇತರ ಭಾಷೆಗಳನ್ನು ಕಲೀಲಿ ಉದ್ಯೋಗಕ್ಕಾಗಲೀ ವ್ಯವಹಾರಕ್ಕಾಗಲೀ ಜೀವನ ಉಪಾಯಕ್ಕಾಗಲೀ ಕಲ್ಸಿದ್ರೆ ತಪ್ಪೇನಿಲ್ಲ ಆದರೆ ನಮ್ಮ ತನವನ್ನು ನಾವು ಯಾವಾಗ ಬಿಟ್ಟು ಕೊಡೋಲ್ವೋ ಆಗ ಮಾತ್ರ ನಮ್ಮನ್ನು ನಾವು ಗಟ್ಟಿಗೊಳಿಸಿಕೊಳ್ಳಲು ಸಾಧ್ಯ